ಹೊಲ ಗದ್ದೆಗಳಲ್ಲಿ ನಾವು ಎಷ್ಟು ಸಮಯ ಕೆಲಸ ಮಾಡ್ತೇವಂತೆ ದಿನಕ್ಕೆ ಐದರಿಂದ ಆರು ತಾಸು ಕೆಲಸ ಮಾಡ್ತೇವೆ ಮತ್ತು ಕೆಲಸ ಮಾಡಿದ್ವಿ ಕಳೆಗಳಲ್ ಕಳೆ ತೆಗಿಸುವುದು ಅಂದ್ರೆ ಈರುಳ್ಳಿ ಹಾಕಿರ್ತೀವಲ್ಲ ಈರುಳ್ಳಿ ಹಾಕಿದ ಟೈಮ್ನಲ್ಲಿ ಹೊಲಗಳಲ್ಲಿ ಮೂರು ಸಾರಿ ಕಳೆ ತೆಗೆಸ್ತೀವಿ ಮೂರರಿಂದ ನಾಲ್ಕು ಸಾರಿ ಒಂದು ಮೇ ಫಸ್ಟ ಈರುಳ್ಳಿ ಬೆಳೆದ ತಕ್ಷಣ ಇಪ್ಪತ್ತೊಂದು ದಿನಗಳ ನಂತರ ಇಲ್ಲಿಕಂದ್ರ ಮೂವತ್ತು ದಿನಗಳ ನಂತರ ಕಳೆ ತೆಗೆಸ್ತೀವಿ ಹಾಗಾಗಿ ಒಂದು ಮೂರಲಿದ್ರೆ ನಾಲ್ಕು ದಿನ ನಾಲ್ಕು ಸು ಮ್ ಬಾರಿ ಕಳೆಯನ್ನು ತೆಗೆಸ್ತೀವಿ ಅಲ್ಲಿ ಕೆಲಸಗಳನ್ನು ಹೊಲ್ದಾಗ ನಾವು ಬಿತ್ತುವುದು ಗಾಡಿಲಿದ್ದು ಒನ್ನೆ ಪಸ್ಟ ನಮ್ಮ ಅಪ್ಪರು ನಮ್ಮ ಅಜ್ಜರು ಎತ್ತುಗಳಿಂದ ಕೆಲಸ ಮಾಡ್ತಿದ್ದರು ನಾವೀಗ ಟ್ಯಾಕ್ಟರ್ ತಗೊಂಡೀವಿ ಟ್ಯಾಕ್ಟರ್ಲಿದ್ರ ಹರುವುದು ಬಿತ್ತುದು ಎಲ್ಲ ಮಾಡ್ತೀವಿ ಹಾಗಾಗಿ ಅದೇ ರೀತಿಯಾಗಿ ನಾವು ಅದೇ ರೀತಿಯಾಗಿ ಆರೋಗ್ಯಕರವನ್ನು ಆರೋಗ್ಯಕರ ಕೆಲಸವನ್ನು ನಮ್ಮ ಕೆಲಸ ಆರೋಗ್ಯಕರ ಇರ್ತೆ ಡೈಲಿ ವರ್ಕ್ ಇರತ್ರಿ ನಮ್ಗೆ ಈಗ ನೌಕ್ರಿದವರ ಗತೆ ನಾವು ಮನೆಯಾಗ ಕೂತು ಅವ್ರು ಜಾಬ್ ಮಾಡಿ ಬಂದು ಕುಂತು ಜಾಬ್ ಮಾಡಿ ಬಿಡ್ತಾರೆ ಅವರು ಅವರು ನಮ್ಮಂಗೆ ಅಡ್ಯಾಡದು ಅದನ್ನು ಮಾಡುಲ್ಲ ಹಾಗಾಗಿ ಆರೋಗ್ಯ ಆರೋಗ್ಯವಾಗೇ ಇರ್ತರೆ ರೈತ ಪ್ರತಿ ಒಬ್ಬ ರೈತನೂ ಆರೋಗ್ಯ ಇರ್ತಾನೆ ಆರೋಗ್ಯಕರ ಜೀವನ ರೈತನ್ದು ಆರೋಗ್ಯ ಆರೋಗ್ಯಿಲ್ಲಿ ಇದ್ರನೇ ರೈತ ಲಾಭದಾಯಕವೂ ಆಗಿತ್ರಿ ಆದ್ರೆ ಟೈಮ್ ಟು ಟೈಮ್ ಮಳೆ ಆಬೇಕ್ ನಮ್ಗೆ ಮಳೆ ಬೆಳೆ ಮಳೆಯಾದ್ರೆ ಬೆಳೆ ರೈತ ಅದು ಲಾಭಾಗುತ್ತೆ ಲಾಭಾಗುತ್ತೆ ಅಂದರೆ ಮಳೆಯಾತಂದ್ರೆ ಲಾಭಾಗುತ್ತೆ ರೈತಗೆ ಆ ರೀತಿಯಾಗಿ ಮಳೆ ಮಳೆ ಮಳೆ ಆತಂದ್ರೆ ಲಾಭ ಭಾಳ ಆಗುತ್ತೆ ನಮ್ಮ ರೈತಗೆ ಅವು ಉತ್ತಮ ಬೆಳೆ ಬರ್ತಾ ಉತ್ತಮ ಬೆಳೆಯಲ್ಲಿದ್ರೆ ಲಾಭ ಹೆಚ್ಚಾಗುತ್ತೆ ಇಳುವರಿಯೂ ಹೆಚ್ಚು ಬರುತ್ತೆ ರೈತಗೆ ಅದೇ ರೀತಿ ನಾವು ಮನೆಗಳಲ್ಲಿ ಏನೆಲ್ಲ ಕೆಲಸ ಅಂದ್ರೆ ಇವು ಮಾಡ್ತೀವ್ರಿ ಕೆಲಸ ಒಮ್ಮೆ ಒಂದು ವರ್ಷಕ್ಕೆ ಒಂದು ಐದರಿಂದ ಆರು ಸಲ ಹರ್ಗ್ತಿವಿ ರಿ ಅಂದ್ರೆ ಹರ್ಗುದಂದ್ರೆ ಕುಂಟೆ ತೊಗೊಂಡು ಹೊಲದಾಗ ಕೆಲಸ ಮಾಡೋದು ರಿ ಕಸ ಬಂದಿರತ್ರಿ ಕಸ ಬಂದಿದ್ದು ನಾಲ್ಕರಿಂದ ಐದು ಸಲ ಹರಗ್ತೀವ್ರಿ ಹರಗಿದ್ವಿ ಅಂದ್ರೆ ಹೊಸ ಹೊಲ ಸ್ವಚ್ಛ ಇರತ್ರಿ ಹೊಲ ಸ್ವಚ್ಛಾತಂದ್ರೆ ಇಳುವರಿ ಲಾಭ ಹೆಚ್ಚು ಬರತ್ರಿ ರೈತಗೆ ಆ ರೀತಿಯಾಗಿ ರೈತಗೆ ಹೆಚ್ಚಿನ್ದು ಇದು ಮಾಡೋ ಸಂಬಂಧ ಹೆಚ್ಚಾಗುವ ಸಂಬಂಧ ಹರಗುದು ಅದನ್ನು ಮಾಡ್ತೀವ್ರಿ ಬಿತ್ತುವುದು ಈಗ ಮುಂಗಾರಿಗೆ ಒಮ್ಮೆ ಎರಡು ಸಲ ಹರಗಿ ಒಮ್ಮೆ ಬಿತ್ತಿವ್ರಿ ಅದು ಆದ ಮೂರು ತಿಂಗಳಿಗೆ ಮತ್ತೊಮ್ಮೆ ಹರಗಿ ಕಟಾವು ಮಾಡಿ ಹೆಸರು ಹಾಕಿರ್ತೀವಿ ಹೆಸರು ಸೂರ್ಯಪಾನ ಸೂರ್ಯಕಾಂತಿ ಅವನ್ನೆಲ್ಲ ಹಾಕಿರ್ತೀವಿ ಅವು ಆಗಿನ ಅದು ಆದ ಮುಂಗಾರಿಯಲ್ಲಿ ಈರುಳ್ಳಿ ಮೆಣ್ಸಿನ ಕಾಯಿ ಅವು ಆದ ತಕ್ಷಣ ಕಡಲೆ ಹಿಂಗಾರು ಹಿಂಗಾರು ಬೆಳೆಗಳು ಕೆಲಸ ಒಟ್ಟು ರೈತಗೆ ಹೆಣ್ಣರದು ತಿಂಗಳು ಕೆಲ್ಸ ಇರತ್ತೆ ನೋಡಿರಿ ಕೆಲ್ಸಲ್ಲಿ ಕೆಲಸ ಮಾಡಿದ ರೈತ ಕೆಲಸ ಮಾಡಿಕಂದ್ರೆ ನಡಿಯಕ್ ಇಲ್ಲ ರಿ ರೈತನೇ ದೇಶದ ಬೆನ್ನೆಲುಬು ರೈತನಾಗ ಹೊಲ ಗದ್ದೆಗಳಲ್ಲಿ ಈಕ ರೈತ ರೈತಗೆ ಹೊರ್ಗಡೆ ಪ್ರಪಂಚ ಗೊತ್ತಿಲ್ಲ ಅಂತಾರೆ ಮಂದಿ ಅದ್ಯಾಕೆ ಗೊತ್ತಿಲ್ಲ ರೀ ರೈತೆಲ್ಲ ಇದನ್ನು ಮಾಡೇ ಬಿಟ್ಟಾನ್ ರೀ ಈಗೆಲ್ಲ ಡಿಜ್ಟಲ್ ಯುಗ ಅಂತಾರ ರೈತನದ್ದು ಈಗ ಡಿಜ್ಟಲ್ ಯುಗದಾಗ ರೈತನು ಡ್ರೋನು ಯೂಸ್ ಮಾಡಕತ್ತಾನ ಈಗ ಮತ್ತು ಹೊಳ್ಳೀ ಇದನ್ನು ಯೂಸ್ ಮಾಡಕತ್ತಾನ ಕಟಾವು ಮಿಷನ್ ಅಂತ ಬಂದೈತಿ ಎಲ್ಲ ಈಗ ಡಿಜಿಟಲ್ ಯುಗನರಿ ಹಾಗಾಗಿ ರೈತ ಎಲ್ಲ ಡಿಜ್ಟಲ್ ಯುಗದಾಗ ಕೆಲಸ ಮಾಡಕತ್ತಾನ್ರಿ ಅದೇ ರೀತಿಯಾಗಿ ನಮ್ಮ ಕೆಲಸ ಒಂದು ದಿನಕ್ಕೆ ಏನಿಲ್ಲಂದ್ರೆ ಎಂಟು ತಾಸು ಕೆಲಸ ಮಾಡ್ತೀವಿ ನೋಡಿರಿ ಹೊಲ್ದಾಗ ನಾವು ಎಂಟು ತಾಸು ಮಿನಿಮಮ್ ಅಂದ್ರೆ ಎಂಟು ತಾಸು ಕೆಲಸ ಎಂಟು ತಾಸು ಕೆಲಸ ಮಾಡಾ ಬೇಕು ರಿ ನಾವು ಮಾಡ್ಲಿಕ್ಕಂದ್ರೆ ಕೆಲ್ಸಾಗಲ್ಲ ರಿ ಹೊಲದಾಗ ಹಂಗೆ ಈಗ ಕಸ ಬಂದೇ ಬರತ್ರಿ ಕಸ ಬರೋದು ಅಂತ ಇರ್ತೆ ಬೆಳೆಗಳು ಕಟಾವಿಗೆ ಬಂದಾಗ ಮತ್ತು ನೈಟ್ ಟೈಮು ಪೈ ಟೈಮು ಜಾಬ್ ಮಾಡೋದರಿ ನಾವು ಒಟ್ಟು ಡ್ಯೂಟಿ ಕೆಲಸ ಮಾಡೋದು ಕೆಲಸ ಮಾಡ್ಲಿಕ್ಕಂದ್ರೆ ರೈತಗೆ ಉತ್ತಮ ಬೆಳೆ ಬರಲ್ಲ ರಿ ಉತ್ತಮ ಇಳುವರಿಯೂ ಬರಲ್ಲ ಲಾಭವೂ ಹೆಚ್ಚಾಗಲ್ಲ ಈಗ ಕಳ್ರ ಕಾಟವೇ ಹೆಚ್ಚಾಗಿದೆ ರಿ ರೈತಗೆ ಹೊಲದಾಗ ಈಗ ಮೆಣ್ಸಿನಕಾಯಿ ಬೆಳೆ ಹಾಕಿದ್ ರೈತ ಮೆಣ್ಸಿನ್ಕಾಯಿ ಬೆಳೆ ರೈತಗೆ ಹೆಚ್ಚಿನ ಆದಾಯ ಬರೋದರಿಂದ ರೈತ ಲಾಭ ಹೆಚ್ಚಾಗುದರಿಂದ ಮೆಣ್ಸಿನ್ಕಾಯಿ ಹಾಕಕತ್ತಾನ್ರಿ ಈಗ ಅಲ್ಲಿ ಹೆಚ್ಚಿನ್ದು ಲಾಭ ಬರೋ ಸಂಬಂಧ ರೈತ ಮೆಣ್ಸಿನಕಾಯಿ ಹಾಕೋದರಿಂದ ರ ಮೆಣ್ಸಿನ್ಕಾಯಿ ರೇಟ ನಲ್ವತ್ತೈದರಿಂದ ಅರ್ವತ್ತು ಸಾವಿರ ರೂಪಾಯಿ ಮಟ ಮೆಣ್ಸಿನ್ಕಾಯಿ ರೇಟ್ ಐತಿ ಅದೇ ರೀತಿಯಾಗಿ ಕಳ್ಳರು ಮೆಣ್ಸಿನ್ಕಾಯಿಯನ್ನು ಕಳವು ಮಾಡಿ ತಮ್ಮ ಮನೆಯಲ್ಲಿ ಹಾಕಿ ತಾವು ಮಾರಾಟ ಮಾಡ್ತಾರ ಅದು ಹಾಗಾಗಿ ರೈತಗೆ ಭಾಳ ನಷ್ಟ ಐತಿ ಅದ್ರ ಸಂಬಂಧ ರಾತ್ರಿ ಇಕ್ಕಾ ನೈಟ್ ಇಕ್ಕಾ ಕಾಯಕುಕ್ಕನೂ ರೈತ ಹಾಗಾಗಿ ಕೆಲಸ ರೈತಗೆ ಟೈಮ್ ಅನ್ನೋದು ಇಲ್ಲ ನೋಡಿರಿ ಒಟ್ಟು ಟೈಮ್ ನೆಚ್ಚಿ ಬಾಳೆ ಮಾಡೋದು ಸಮಯ ಎಷ್ಟರ ಯಾಕಲ್ರಿ ಒಟ್ಟು ರೈತ ಒಟ್ಟುಗ್ ದುಡಿಯೋದ ನೋಡಿರಿ ಇಪ್ಪತ್ತ್ನಾಲ್ಕು ತಾಸೂ ರೈತ ದುಡಿತಾನ ಇರ್ತಾನ ಇಪ್ಪತ್ತ್ನಾಲ್ಕು ತಾಸು ರೈತಗೆ ರೆಸ್ಟ್ ಅನ್ನೋದೆ ಇಲ್ಲ ರಿ ರೈತ ಹೊಲ ಗದ್ದೆಗಳಲ್ಲಿ ಈಕಾ ತಮ್ ಸಮಯನ ಅದಕ್ಕೆ ಒಟ್ಟು ತಮ್ಮ ತನ್ನ ಜೀವ್ನನೇ ಒಟ್ಟು ಹೊಲ ಗದ್ದೆಗೆ ಇಟ್ಟು ಬಿಟ್ರಿ ನನ್ನ ರೈತ ಈಗಂದ್ರೆ ನಾವು ಈ ದುಡಿಲಿಕ್ಕಂದ್ರೆ ಮತ್ತು ಮಾಡೋರಿಗೆ ಅವರಿಗೆ ಮತ್ತು ಊಟಕ್ಕೆ ಅದಕ್ಕೆಲ್ಲ ಬೇಕಲ್ಲ ರಿ ನಾವು ದುಡುದ್ರೆ ಮತ್ತು ನಮ್ಮ ಇದರ ನಾಲ್ಕು ಮಂದಿ ಊಟ ಮಾಡ್ತಾರ್ರಿ ಹಾಗಾಗಿ ನಾವು ಊಟ ಮಾಡೋ ರೈತರು ಊಟ ಮಾಡೋದು ಸಂಬಂಧ ರೈತರಿಗೆ ಊಟ ಹಾಕೋದು ಒಬ್ಬರಿಗೆ ರೈತರು ಒಂದು ಅನ್ನ ಒಂದು ಅನ್ನದ ಅಗಳಿಂದೆ ಸಾವಿರ ಕೈಗಳ ಶಕ್ತಿ ಇರತ್ರಿ ಒಬ್ಬ ರೈತ ಒಂದು ಅನ್ನದ ಅಗ ಅನ್ನದ ಅಗಳು ಬೆಳೆದ್ನಂದ್ರ್ ರೈತ ಸಾವಿರ ಕೈಗಳ ಶಕ್ತಿ ಇರುತ್ರಿ ಈಗ ಕಟಾವು ಮಾಡಕ್ಕಂತ ಬಂದಿರ್ತಾರ್ರಿ ಕೊಯ್ಯಕ್ಕೆ ಅಂತ ಬಂದಿರ್ತಾರೆ ಕಳೆ ತೆಗಿಯಕ್ಕೆ ಅಂತ ಬಂದಿರ್ತಾರ ಹಾಗಾಗಿ ಎಲ್ಲ ರಾಸಾಯನಿಕ ಅರ್ಗಿನ ಬಗ್ಗೆ ಅರ್ಗಿನ ಕೆಲ ಸಿಂಪರ್ಣೆ ಮಾಡಕ್ಕೆ ಬಂದಿರ್ತಾರೆ ಹಾಗಾಗಿ ರೈತ ಎಲ್ಲರ್ದೂ ಒಬ್ಬ ರೈತ ತಾ ದುಡ್ಯಲ್ದಲ್ದೆ ತನ್ನ ಜೊತೆ ಐದು ಆರರಿಂದ ಎಷ್ಟೋ ಮಂದಿನ ಕರ್ಕೊಂಡು ದುಡಿಮೆ ಕೊಡ್ತಾನ್ರೀ ಎಂಥ ಬಡ ಬಡ ಬಡ ಬಡ ಮಕ್ಕಳಿಗೆ ಬಡ ಇದರ್ಕೇ ಇದು ಮಾಡ್ತಾನ್ರಿ ಬಡಬಗ್ಗರಿಗೆ ದಾನ ಮಾಡೋದು ಧರ್ಮ ರೈತನ ಕಡೆ ಭಾಳ ಆಯ್ತ್ರೀ ರೀ ಎಲ್ಲ ಜಗತ್ತು ರೈತನೇ ರಿ ಜಗತ್ತಿಗೆ ಅನ್ನ ಹಾಕುವ ರೈತ ಹೊಲ ಗದ್ದೆನೇ ರೈತಗೆ ಜಗತ್ತು ರಿ ಹಾಗಾಗಿ ಲಾಭಕ್ಕನೇ ಐತ್ರಿ ಆರೋಗ್ಯಕ್ಕನೂ ಐತಿ ಎಲ್ಲ ಎಣ್ ಎಲ್ಲ ಕೆಲಸ ಮಾಡೋದು ಮಾಡ್ತಿ ಎಲ್ಲ ಕೆಲಸನೂ ಹೊಲದಾಗ ಮಾಡ್ತಿರ ಹೊಲ್ದಾಗ ಹರುವುದು ಆಲ್ರಿ ಬಿತ್ತುದು ಆಗ್ಲಿ ಎಣ್ಣೆ ಹೊಡೆದ್ ಅಲೀ ಎತ್ತಿಲೆ ಎಡಿ ಒಡ್ ಎಡಿ ಅಂತ ಒಡಿ ಎಡಿ ಹೊಡಿತೀವ್ರೀ ನಡುಕ ಸಾಲುಗಳ ಎರಡು ಸಾಲು ಇರ್ತವ್ರೀ ಎಡಿ ಹೊಡಿಯೋದ್ ಎರಡು ಸಾಲಿಗ ಒಂದು ಕುಂಟೆ ಹಾಕೊದ್ರಿ ಕಸ ಕಳೆ ಕಳೆ ಕಮ್ಮಿ ಬರತ್ರಿ ಅದ್ನ ಹೊಡುದಂದರೆ ಕಳೆ ಕಸ ಬೆಳೆಯಲ್ರೀ ಹೊಲ ಕಳೆ ಹಾಗಾಗಿ ಕಳೆ ತೆಗೆಯೋದು ಒಂದು ವರ್ಷಕ್ ಏನಿಲ್ಲ ಅಂದರೂ ಒಂದು ಪೀಕಿಗೆ ಒಂದು ಪೀಕು ಆರು ತಿಂಗ್ಳು ಮೂರು ತಿಂಗ್ಳು ಮೂರು ತಿಂಗ್ಳು ಒಂದು ಪೀಕಿಗೆ ಅಂದ್ರೆ ಮೂರ್ಲಿದ್ರೆ ನಾಲ್ಕು ಸಲ ಕಳೆ ತೆಗ್ಸಬೇಕು ರಿ ಕಳೆ ತೆಗ್ಸಿದ್ರೆ ರೈತ ಲಾಭಕ್ಕೆ ಬರುತ್ತೆ ಲಾಭದಾಯಕ ಇದು ಮಾಡ್ತಾನ್ರಿ ಹಾಗಾಗಿ ಲಾಭಕರ ಇದಾಕೈತೆ ರೈತಗೆ ಭಾಳ ಲಾಭಕ್ಕನೇ ಏನಿಲ್ಲ ರಿ ಲೈತನ್ ಲಾಭ ಏನಂದ್ರೆ ಈಗ ವ್ಯಾಪಾರಸ್ಥರಿಗೆ ಅವರಿಗೆ ಲಾಭ ಐತ್ರಿ ನಮ್ಗೆ ರೈತರಿಗೆ ಲಾಭ ಕಮ್ಮಿ ಸ್ವಲ್ಪ ಅದರಲ್ಲೇ ಸ್ವಲ್ಪ ಕಮ್ಮಿ ಈಗ ಹೊಲ ಮಾಡ್ದನ ಅಂತ ತಿಳ್ಕೊರಿ ಒಂದು ಎಕರೆ ಹೊಲ ಮಾಡಿದ್ನಂದ್ರೆ ರೈತ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೇಕು ಒಂದು ಎಕರೆ ಹೊಲಕ್ಕ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಈಗ ಮಳೆ ಆಯ್ತ್ರೀ ಚಲೋ ಮಳೆ ಆಲಿಕ್ ಅಂದ್ರೆ ಬಾ ರೈತನ್ದು ಭಾಳೇ ಇದಾಗುತ್ರೀ ನಮ್ಮ ಕಡೆ ಏನೂ ನೀರಾವರಿ ಇಲ್ಲ ರಿ ಕಾಲುವೆ ಕಿನಾಳ್ ನೀರು ಬರಲ್ಲ ಏನೂ ಬರಲ್ಲ ಮಳೆ ಆದ್ರೆ ಬೆಳೆ ಬೆಳೆ ಆದ್ರೆ ನಮ್ಮ ಹೊಟ್ಟೆ ಹಾಗಾಗಿ ನಾವು ಮಳೆ ನೆಚ್ಚಿಯೇ ಬಾಳೆ ಮಾಡ್ಬೇಕು ರಿ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಿರ್ತಾನಲ್ರಿ ರೈತ ಬಿತ್ತಿ ಉಳುಮೆ ಮಾಡಿ ಎಲ್ಲ ಮಾಡಿ ಮಾಡಿದ ತಕ್ಷ್ಣ ರೈತ ತಮ್ಮ ಇದನ್ನು ಇದರ ಸಂಬಂಧ ಕೀಟನಾಶಕಗಳು ಹೊಡಿಯೋದು ಎಲ್ಲ ಹೊಡಿದು ಎಲ್ಲ ಖರ್ಚು ತೆಗ್ದು ರೈತಗೆ ಏನಿಲ್ಲಂದರೂ ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಾರ ಉಳದು ರೈತ ಲಾಭದಾಯಕ ಇರ್ತಾನೆ ರಿ ಲಿಕನ್ ಲಾಭದಾಯಕ ಏನೂ ಇಲ್ಲ ರಿ ರೈತಗೆ ಲಾಭ ಏನೂ ಇಲ್ಲ ರಿ ಅಂಗ್ಡಿಯವ್ರ್ಗೆ ವ್ಯಾಪಾರಸ್ಥರಿಗೆ ಎಲ್ಲ ಲಾಭರಿ ಅವ್ರುಗಿರಿ ಈ ರೈತ ಹಾಗೆ ರೈತ ಅಷ್ಟು ಬೆಳೆದಾನ ಅಷ್ಟು ಇದು ಮಾಡ್ಯಾನ ಎಲ್ಲ ಸುಳ್ಳೇ ರಿ ಅದು ಇಲ್ಲಿ ಈಗ ಮೊನ್ನೆ ನೋಡಿರಿ ಪಸ್ಟ್ ಟೈಮು ಗೌರ್ಮೆಂಟ್ ಕೊಟ್ಟಿತ್ರೀ ಈರುಳ್ಳಿಗೆ ಈರುಳ್ಳಿಗೆ ಎಲ್ಲ ರೈತರಿಗೆ ಏನು ಈರುಳ್ಳಿ ರೇಟ್ ಐದು ಸಾವಿರ ರೂಪಾಯಿ ಮಟ ಯಾ ರೈತ್ರಿಗೂ ಭಾಳ ರೈತರಿಗೆ ಕಮ್ಮಿ ಸಿಕೈತ್ರಿ ರೇಟ್ ಕಮ್ಮಿ ಸಿಕೈತ್ರಿ ಹಾಗಾಗಿ ರೇಟ ಈಗ ಈಗ ಈಗ ಈಗ ತಾನೇ ಈರುಳ್ಳಿ ಬರಕತ್ತವು ಈರುಳ್ಳಿ ಕಟಾವು ಮಾಡಕ್ಕೆ ಬರಕುಂತವು ಹಾಗಾಗಿ ಈರುಳ್ಳಿ ರೇಟ ಹದಿನೈದು ನೂರು ರೂಪಾಯಿಲಿದ್ರ ಎರಡು ಸಾವಿರ ರೂಪಾಯಿ ಮಟ ಲಾಸ್ಟ್ ಐತಿ ಹಾಗಾಗಿ ಉಳಿದ ರೈತ ಸಲ್ಪ ನಷ್ಟದಾಯಕವೂ ಆಕ್ಕಾನ ಒಬ್ಬ ರೈತ ಲಾಭದಾಯಕವೂ ಆಕ್ಕಾನ ಎಲ್ಲ ರೈತ್ರಿಗೂ ಸರಿ ಸಮ ಪಾಲು ಬರುದಿಲ್ಲ ಹಾಗಾಗಿ ಎಲ್ಲ ರೈತ್ರುಗೆ ಒಂದೇ ಸಮ್ನೆ ಇದು ಇರುಲ್ಲ ರಿ ರೈತ ಕೃಷಿ ಕೆಲಸವನ್ನು ಆರೋಗ್ಯಕ್ಕೆ ಈ ಆರೋಗ್ಯಕರ ಅಂದರೆ ಏನು ಈಗ ಬಿಸಿಲಂತೂ ಬರಲಿ ಮಳೆ ಅಂತ ಬರಲಿ ಒಟ್ಟು ರೈತ ಒಟ್ಟು ದುಡೀತಾ ಇರ್ತಾನೆ ಅಂದ್ರೆ ಆರೋಗ್ಯನೇ ಇರ್ತಾನೆ ಬಿಸ್ಲು ಮಳೆ ಬಡಿಸೊಂತನ ಗಾಳಿ ಎಲ್ಲ ಒಂದೇ ಒಂದು ಕೇ ಒಂದು ಇದು ಬರಲ್ಲ ರಿ ಒಂದು ಎಲ್ಲ ಟೈಮ್ನ್ಯಾಗೂ ರೈತ ಕೆಲಸ ಮಾಡ್ಕೊತನ ಇರ್ತಾನೆ ಆರೋಗ್ಯಕರವಾಗಿಯೇ ಇರ್ತಾನೆ ರೈತ ಹಾಗಾಗಿ ರೈತಗೆ ಬಹಳ ಇದು ಐತ್ರಿ ಲಾಭಕ್ಕೆ ಅಂದ್ರೆ ಕಮ್ಮಿ ರಿ ಒಂದು ಸಲ್ಪ ಲಾಭ ಕಮ್ಮಿ ಆಗುತ್ತೆ ರೈತಗೆ ಲಾಭ ಇಲ್ಲ ರಿ ಎಲ್ಲ ದಲಾಲಿ ಅಂಗ್ಡಿಯವರು ಕಮಿಷನ್ ತೊಗೊಳೋದ್ ಬಿಡಬೇಕು ಲಾಭ ಕಮ್ಮಿ ಆಗುತ್ರೀ ರ ಲಾಭ ಹೆಚ್ಚಾಗುತ್ತೆ ರೈತಗೆ ಆ ರೀತಿ ಲಾಭ ಹೆಚ್ಚಾಗುರಿ ಹೊಲ ಗದ್ದೆಯಾಗ ಭಾಳ ಅಂದ್ರೆ ಈಗ ಒಂದು ಎಕರೆ ಹೊಲ ಇರ್ತೆ ಅಂತ ತಿಳ್ಕೊಳ್ರಿ ನಮ್ಮದು ಒಂದು ಎಕರೆ ಹೊಲದಾಗ ನಾವು ಈಗ ಒಂದು ಎಕರೆ ಕಡಲೆ ಹಾಕಿದ್ವಿ ಅಂದ್ರೆ ವರ್ಷ ನ ಐದರಿಂದ ಆರು ಕ್ವಿಂಟಲ್ ಕಡಲೆ ಬರ್ತಿದ್ದವು ಒಂದು ಎಕ್ ಕ್ವಿಂಟೋಲಿಗೆ ಕಡಲೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಆದ್ರೆ ಐದು ಕ್ವಿಂಟೋಲಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ತೆಗಿಬೇಕು ರೈತ ಅದರಲ್ಲಿ ಕಳೆ ಕಟಾವು ಮಾಡಿಸಿದ್ದು ಎಲ್ಲ ತೆಗಿಬೇಕು ಕಟಾವು ಮಾಡಿಸಿ ಕ ರಾಶಿ ಮಾಡಿ ಕಳೆ ರೈತರ ಜೊತೆ ದುಡಿದವರಿಗೆ ಕಳೆ ರೊಕ್ಕ ಕೊಟ್ಟು ಮತ್ತು ರಾಸಾಯನಿಕ ಎಲ್ಲ ಎಣ್ಣೆ ಕ್ರಿಮಿನಾಶಕಗಳಾಗಿ ರೊಕ್ಕ ಕೊಟ್ಟು ಗೊಬ್ಬರ ಕಾಳು ಎಲ್ಲ ಲಾಭ ಲಾಭ ತೆಗಿಬೇಕಲ್ಲ ರಿ ರೈತ ರೈತಗೆ ಲಾಭ ಕಮ್ಮಿ ಐತ್ರಿ ಹಂಗಾಗಿ ರೈತ ಭಾಳ ಕಮ್ಮಿ ಲಾಭ ಆರೋಗ್ಯ ಫುಲ್ ಆರೋಗ್ಯ ಅಂದರೆ ಅಂದ್ರೆ ರೈತಗೆ ಒಂದು ಟೈಮ್ನ್ಯಾಗ ಈಗ ಬಿಸ್ಲು ಬಂತು ಹೊಯ್ ಕುಂದ್ರೋದು ನೆರಳು ಮಳೆ ಬಂತು ಹೋಗಿ ನಿಂತಿರೊದು ಹಾಗಿಲ್ರಿ ರೈತ ಏಕ ಮಳೆಯಾಗ ಮಳೆ ಅಂತಲೂ ನೋಡಲ್ಲ ಚಳಿ ಅಂತಲೂ ನೋಡಲ್ಲ ಬಿಸಿಲಂತಲೂ ನೋಡಲ್ಲ ಒಟ್ಟು ರೈತ ಕೆಲಸ ಮಾಡೋದು ಗ ಹೊಲ ಗದ್ದೆಗೆ ಹೊಲ ಗದ್ದೆನೇ ಅವ್ನ ಜಗತ್ತು ಅವ್ನ ಹೊಲ ಗದ್ದೆನೇ ಅವ್ನ ಜೀವನ ರೈತನ ಜೀವನ ರೈತನ ಜೀವ್ನನೇ ಹೊಲ ಗದ್ದೆ ಅದೇ ರೀತಿಯಾಗಿ ರೈತರು ಎಲ್ಲ ರೈತರಿಗೆ ಲಾಭ ಹೌದು ಕಮ್ಮಿ ಎಲ್ಲ ಲಾಭವೂ ಇರ್ತೆ ನಷ್ಟನೂ ಇರ್ತೆ